ಭಾರತದ ಫ್ಯಾಶನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಮೊದಲಿಗೆ ಹೋಲಿಸಿದರೆ ಉಡುಗೆ ತೊಡುಗೆಗಳ ಬದಲಾವಣೆ ಆಗುತ್ತಿದೆಯೇ ಅನಿಸುತ್ತಿದೆಯೇ ಪಾಶ್ಚಾತ್ಯ ಫ್ಯಾಶನ್ ಭಾರತದ ಫ್ಯಾಶನ್ ಅನ್ನು ಯಾವ ರೀತಿ ಅನುಭವಿಸುತ್ತೀಯಾ ಯಾವ ಬಗೆಯ ಬಟ್ಟೆಗಳನ್ನು ತೊಡಲು ಇಷ್ಟ ನಿಮಗೆ ಇಷ್ಟ ಮತ್ತು ಅವುಗಳನ್ನು ಎಲ್ಲಿ ಖರೀದಿಸುತ್ತೀರಾ ಭಾರತದ ಫ್ಯಾಶನ್ ಬಗ್ಗೆ ಅಂತ ಅಂದರೆ ನಾವು ಈಗಿನ ಈಗಿನ ಮೊದಲು ಹಿಂದಿನ ಕಾಲದಕ್ಕೂ ಹೀಗೆ ನೋಡಿಕೊಂಡ್ರೆ ಮೊದಲು ಹಿಂದೆ ಉಡುಗೆ ತೊಡುಗೆಗಳು ಅಂತಂದರೆ ಸೀರೆ ಆದರೆ ಅವಾಗ ಅವರು ಉಪಯೋಗಿಸ್ತಿದ್ದಿದ್ದು ಅಂತಂದರೆ ಸೀರೆ ಬಿಟ್ಟರೆ ಅವ್ರಿಗೆ ಮೊದ್ಲಿದ್ದು ಏನು ಆತ ಇದ್ದೆ ಬೇರೆ ಏನು ಅಂತಾ ಗೊತ್ತೇ ಇರಲಿಲ್ಲ ಆದರೆ ಈಗ ಇವಾಗ ಇವಾಗಂತಂದರೆ ಯಾವ ರೀತಿ ಬಟ್ಟೆಗಳಿದಾವೆ ಅಂತ ಅಂದರೆ ಅದೇನು ಹರ್ದೋಗಿದೆಯೋ ಇಲ್ವೊ ಅನ್ನೋದೇ ಗೊತ್ತಾಗೋಲ್ಲ ಹರಿದೋಗಿರೊ ಬಟ್ಟೆ ಹಾಕ್ಕೊಳೋದು ಹರ್ದೋಗಿರೋ ಬಟ್ಟೆ ಹಾಕ್ಕೊಳೋದು ಒಂದು ಫ್ಯಾಶನ್ ಆಗಿಬಿಟ್ಟಿದೆ ಇವಾಗಿನ್ ಇದರಲ್ಲಿ ಅದೇ ಒಂದು ಇದು ಹರ್ದೋಗಿರೋ ಬಟ್ಟೆಗಿರೋ ಬೆಲೆ ಮಾನ ಮುಚ್ಕೊತೀವಿ ಅಂತ ಅನ್ಬಿಟ್ಟು ನಾವು ಫುಲ್ ಹಾಕೋತೀವಿ ಬಟ್ಟೆಗಿರೋ ಬೆಲೆ ಇದಿಲ್ಲ ಇವಾಗ ಎಂಥ ಅಂದರೆ ಯಾವ ಮಕ್ಳು ಸೀರೆಗಳು ಅಂತ ಇನ್ಸ್ಟೆಡ್ ಏನು ಟ್ರೆಡಿಷನಲ್ಲೇ ಅಂತ ಅನ್ಬಿಟ್ಟು ಏನೋ ಒಂದು ಇದಕೋಸ್ಕರ ಯೂಸ್ ಮಾಡ್ತಾರೆ ನಮಗೇ ಅಂತ ಅಂದರೆ ಇವಾಗ ಪ್ಯಾಂಟು ಶರ್ಟು ಒಂದು ಮಕ್ಳಾಗಲೀ ಪ್ಯಾಂಟು ಶರ್ಟು ಚಡ್ಡಿ ಟಿ ಶರ್ಟು ಇದನ್ನೇ ಯೂಸ್ ಮಾ ಇದನ್ನೇ ಯೂಸ್ ಮಾಡ್ತಾರೆ ಫಾರಿನ್ನರ್ಸಿಗೆಲ್ಲ ಇದು ಮಾಡ್ತಾರೆ ಆದರೆ ಫಾರಿನರ್ಸ್ ಈಗ ನಮ್ಮ ಥರ ಟ್ರೆಡಿಷನಲ್ ಆಗಿ ನ್ಯಾಚುರಲ್ಲಾಗಿ ಏನಾದರೂ ಅವ್ರು ಒಂದು ಮೈಸೂರು ಕಡೆಗೋ ಎಲ್ಲಿಗೋ ಬರ್ತು ಅಂತ ಅಂದರೆ ಅವ್ರುಗಳು ನಮ್ಮ ಹಾಗೇ ಸೀರೆ ಉಟ್ಕೊಳ್ಳೊದಕ್ಕೆ ಇಷ್ಟಪಡ್ತಾರೆ ಟ್ರೆಡಿಷನಲ್ ಅಂದರೆ ಸೀರೆಗಳು ಆ ಥರ ಎಲ್ಲ ಇಷ್ಟಪಡ್ತಾರೆ ಇಷ್ಟ ಪಟ್ಟು ಹಾಕ್ಕೊಂಡು ಧರಿಸ್ಕೋತಾರೆ ಒಂದು ಚೂಡಿದಾರ್ ಗೌನ್ ಫ್ಯಾಶನ್ ಬಟ್ಟೆಗಳು ಅಂತ ಅಂದರೆ ಲೆಹೆಂಗಾ ಈ ರೀತಿ ಎಲ್ಲ ಯಾಕಂದರೆ ಒಂದು ಹಬ್ಬಗಳಿಗೆ ಒಂದು ಇದು ಆದರೆ ಮದುವೆ ಆತರ ಸಂಪ್ರದಾಯಗಳು ಅಂತ ಅಂದುಬಿಟ್ಟು ಮದುವೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅಂತ ಅಂತ ಬಂದಾಗ ನಾವು ಸೀರೆಗಳು ಸೀರೆಗಳಷ್ಟೇನೆ ನುಪ್ ಮುಖ್ಯ ಸೀರೆಗಳನ್ನೇ ತುಂಬ ಇಷ್ಟಪಟ್ಟು ಹಾಕ್ಕೊತಾರೆ ಆ ಜನಗಳು ಬೇರೆ ಕಡೆ ಎತ್ತಾದರೂ ಹೊರಗಡೆ ಹೋಗಿದ್ದಾಗ ಒಂದು ಪಾರ್ಟಿ ವೇರುಗಳಿಗೆಲ್ಲ ಹೋಗ್ತೀವಿ ಅಂತ ಅಂತ ಅಂದರೆ ಉಡುಗೆ ತ ಪಾರ್ಟಿ ವೇರುಗಳ್ಗೆ ಹೊದ್ರೆ ಅಂತಂದರೆ ಅದಕ್ ಆಗ್ತಿರ್ತದೆ ಒಂದು ರಿಶೆಪ್ಷನ್ನಿಗೆ ಒಂದು ಒಂದು ಇವಾಗ ಒಂದು ಮದುವೆ ಫಂಕ್ಷನ್ ಮದುವೆ ಫಂಕ್ಷನ್ ಅಂತಂದರೆ ಸೀರೆ ಟ್ರೆಡಿಷನಲ್ ಈ ಧಾರೆ ಮುಹೂರ್ತ ಅವೆಲ್ಲಾ ಇತ್ತು ಅಂತಂದರೆ ಸೀರೆಗಳನ್ನ ನಾವು ಸಾಧ್ಯವಾದಷ್ಟು ಸೀರೆಗಳನ್ನ ಹಾಕ್ಕೊಳ್ಳೋಕೆ ಇಷ್ಟಪಡ್ತೀವಿ ಬೇರೆ ಕಡೆಯೂ ಹೋಗೋದು ಇದು ಮಾಡೋದು ಅನ್ನೊದಾದರೆ ಬೇರೆ ಕಡೆ ಹೋಗೋದು ಅನ್ನೊದಾದರೆ ಅದು ತ ಅದೇನಪ್ಪ ಹೊರಗಡೆ ಹೋಗೋದು ಅಂತ ಅಂದರೆ ಅಲ್ಲೆ ಮದುವೆ ಅಂತ ಅಂದ್ರೆ ಎರಡು ರೀತಿ ಬೆಳಗ್ಗೆ ಆದರೆ ಧಾರೆ ಮುಹೂರ್ತ ಇರುತ್ತೆ ಅದಕ್ಕೆ ಟ್ರೆಡಿಷನಲ್ ಆಗಿ ಸ್ಯಾರಿ ಬೇಕೇ ಬೇಕು ಸೀರೆಗಳನ್ನೇ ಹಾಕ್ಕೊಂಡಿರ್ತೀವಿ ಒಂದು ರಿಶೆಪ್ಷನ್ ಇರುತ್ತೆ ರಿಶೆಪ್ಷನ್ನಿಗೆ ಅಂತ ಅಂದರೆ ಇವಾಗಿನ ಜನರೇಷನ್ನಲ್ಲಿ ಮೊದಲು ಸ್ಯಾರಿಯೇ ಹಾಕ್ಕೊತಿದ್ದರು ಇವಾಗಿನ ಇದಕ್ಕೆ ಹಾಕೋದು ಅನ್ನೋದಾದರೆ ಲೆಹೆಂಗ ಜೀನ್ಸು ಟಾಪು ಮಕ್ಕಳುಗಳಿಗ್ ತುಂಬ ಇಷ್ಟಪಟ್ಟು ಇದು ಮಾಡಿದರೂ ಅದ್ರಲ್ಲು ಗಂಡು ಮಕ್ಳಂತೂ ಮೊದಲನೇದೆ ಅದಕ್ಕೆ ಅವು ಗಂಡು ಮಕ್ಕಳು ಧರಿಸೊ ಪಂಚೆ ಪಂಚೆ ಬಿಡಿಯೋ ಅದೇನೆ ಇತ್ತು ಆದರೆ ಈಗ ಅವಾಗೆಲ್ಲ ಅಂತಂದರೆ ಜೀನ್ಸು ಅದು ಆದರೆ ಗಂಡು ಮಕ್ಳು ಬಟ್ಟೆಗಳು ನೋಡಿದ್ರೆ ಹರ್ದೋಗಿರೋ ಪ್ಯಾಂಟಿಗಿರೊ ಬೆಲೆ ಚೆನ್ನಾಗಿರೊ ನಾವು ಜೀನ್ಸ್ ತಗೊಡ್ತೀವಿ ಅನ್ನೋರಿಗಿಲ್ಲ ಹರ್ದೋಗಿರೋದೆ ಜಾಸ್ತಿ ಬೆಲೆ ಅದಕ್ಕೆ ದುಡ್ಡು ಮಾರ್ಕೆಟ್ ಅಲ್ಲಿ ಅದಕ್ಕೆ ಬೆಲೆ ಜಾಸ್ತಿ ಸಿಗ್ತಾಯಿದೆ ಆ ರೀತಿ ಟ್ರೆಡಿಷನಲ್ಲಾಗಿ ಪಾಶ್ಚಾತ್ಯ ಫ್ಯಾಶನ್ ಭಾರತದ ಫ್ಯಾಶನ್ ಅನ್ನು ನಾವು ಯಾವ ರೀತಿ ಅನ್ಬವಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಹಡಿಟ್ ಆಗಿಬಿಟ್ಟಿದೀವಿ ನಾವು ಹೊರಗಡೆ ಇದ್ದಿದಕ್ಕೆ ಫಾರಿನೋರ್ಸಿಗೆ ಇವಾಗ ಫಾರಿನರ್ಸಿಗಿಂತ ಹೆಚ್ಚಾಗಿ ನಮ್ಮ ಇಂಡಿಯನ್ಸೆ ಜಾಸ್ತಿ ಪ್ಯಾಂಟು ಶರ್ಟು ಅದಕ್ಕೆ ಮೊರೆ ಹೋಗ್ತಾಯಿದ್ದಾರೆ ಅನ್ನೋದನ್ನು ಹೇಳ್ಬೋದು ಮತ್ತು ಇದಕ್ಕೆ ಬಂತಾ ಅಂತ ಅಂದರೆ ಮಕ್ಳಿಗೂ ಮಕ್ಳುಗಳ್ಗೂ ಕೂಡ ನಾವು ಇಲ್ಲಿ ಹೇಳ್ಕೊಬೇಕು ಅಂತ ಅಂದರೆ ಮಿಡಿ ಟಾಪು ಟಿ ಶರ್ಟು ಸ್ಕೂಲ್ ಯುನಿಫಾರ್ಮು ಸ್ಕೂಲ್ಸ್ ಯುನಿಫಾರ್ಮ್ಸುಗಳ್ಗು ಅಂತ ಅಂದ್ರೂ ಯೂನಿಫಾರ್ಮಿಗೂ ಅವ್ರು ಕೂಡ ಟಿ ಶ ಶರ್ಟು ಮತ್ತು ಸ್ಕರ್ಟ್ ಯೂಸ್ ಮಾಡ್ತಾರೆ ಮತ್ತು ಅಲ್ಲಿಂದ ಬಂದು ಪ್ಯಾಂಟ್ ಶರ್ಟ್ ಹಾಕ್ಕೊತಾರೆ ಮತ್ತು ಟಿ ಶರ್ಟ್ ಹಾಕ್ಕೊತಾರೆ ಲೆಹೆ ಚೂಡಿದಾರ್ ಹಾಕ್ಕೊತಾರೆ ಬಟ್ಟೆಗಳು ಅಂತಂದರೆ ನಾನಾ ರೀತಿ ಲೆ ಗೌನುಗಳಾಗಲೀ ಪ್ರತಿ ಒಂದನ್ನು ಇಷ್ಟಪಟ್ಟು ಅವರು ಇದು ಮಾಡ್ತಾರೆ ನಾವು ಬಟ್ಟೆಗಳನ್ನು ಯಾವ ಬಗೆ ಬಟ್ಟೆಗಳನ್ನು ತೊಡಲು ಇಷ್ಟಪಡ್ತೀವಿ ಅಂತಲೇ ನಮಗೆ ಟ್ರೆಡಿಷನಲಾಗಿ ಮನೇಲಿ ಇದ್ದರೆ ನೈಟಿ ಚೂಡಿದಾರು ಸೀರೆ ನಾವು ಹೊರ್ಗಡೆಗೆಲ್ಲಾದರೂ ಒಂದು ದೇವಸ್ಥಾನಗಳಿಗ್ಹೋಗ್ತಿವಿ ಅಂತ ಅಂದರೆ ನಮ್ಮ ಮನೆಗಳಲ್ಲಿ ನಮ್ಮ ಯಜಮಾನ್ರಿಗೆ ಅಂತಂದರೆ ಸೀರೆ ಹಾಕೊಂಡ್ರೆ ಇಷ್ಟಒಂದು ಇದರಲ್ಲಿ ಒಂದು ಬರ್ತಡೆ ಪಾರ್ಟಿ ಅದಕ್ಕೆಲ್ಲ ಹೋಗ್ತೀವಿ ಅಂತಂದರೆ ಡ್ರಸ್ಸುಗಳು ಹಾಕ್ತೀವಿ ಮತ್ತು ಇನ್ನೆಲ್ಲಾದ್ರು ಸಿಟಿಗೊ ಅಕ್ಕಪಕ್ಕ ಎಲ್ಲಾದರೂ ಹೋಗಬೇಕು ಅಂತಂದರೆ ಡ್ರಸ್ ಯೂಸ್ ಮಾಡ್ತೀವಿ ಮನೇಲಿ ಡೈಲಿ ವೇರ್ ಅಂತ ಅಂದುಬಿಟ್ಟು ನೈಟ್ ಡ್ರಸ್ ಆಗಲೀ ನೈಟು ನೈಟಿ ನೈಟೀಸ್ಗಳಾಗಲೀ ಇದನ್ನೆಲ್ಲ ಇಷ್ಟಪಟ್ಕೊಂಡು ಹಾಕ್ಕೊಂಡು ಇರ್ತೀವಿ ನಮ್ಮ ಮತ್ತು ಇನ್ನು ಬಟ್ಟೆಗಳ ಬಗ್ಗೆ ಅಭಿಪ್ರಾಯ ಫ್ಯಾಶನ್ ಬಟ್ಟೆಗಳು ಹೇಳ್ಬೇಕು ಅಂತಂದರೆ ಮೊದಲಿಗಿಂತ ಅಂದರೆ ಟ್ರೆಡಿಷನಲ್ ಬಟ್ಟೆಗಳಿಗಿಂತ ಇವಾಗ ಹೀಗೆ ಫ್ಯಾಶನ್ ಬಟ್ಟೆಗಳೇ ಹೆಚ್ಚಾಗಿ ಹೆಚ್ಚಾಗಿದೆ ನಮ್ಮ ಉಡ್ಗೆ ತೊಡುಗೆಗಳು ಏನಪ್ಪಾ ವೇಷಕ್ಕೆ ತಕ್ಕಂತೆ ಭಾಷೆ ಭಾಷೆಗೆ ತಕ್ಕಂತೆ ಇದು ಅಂತ ಅಂದಿದಕ್ಕೆ ಕಾ ಸಮಯ ಕಳೀತಾ ಕಳೀತಾ ಮುಂದೆ ಇವಾಗ ಈ ರೀತಿ ಇದೆ ಇನ್ನುಮುಂದೆ ಇನ್ನು ಯಾವ ರೀತಿ ಹೋಗುತ್ತೊ ಏನೋ ಎತ್ತೋ ಅದನ್ನು ನಾವು ಯೋಚನೆ ಮಾಡೋಕ್ಕೆ ಇದಕ್ಕೆ ಆಗೋಲ್ಲ ಯಾಕಂತಂದರೆ ಯಾವ ರೀತಿ ಬಟ್ಟೆಗಳು ಅಜ್ಜಿಗಳಾಗಲೀ ಏನಾಗಲೀ ಈಗ ಎಲ್ಲರು ಒಂದು ಮಾಡರ್ನ್ ಡ್ರಸ್ಸಿಗೆ ಬಂದ್ಬಿಟ್ಟಿದ್ದಾರೆ ಮೊದಲು ಅಂತ ಅಂದ್ರೆ ಅವ್ರಿಗೊಂದು ಕಾಟನ್ ಸೀರೆ ಒಂದು ಬ ಇದ್ಬಿಟ್ಟರೆ ಇನ್ನೇನು ಹಾಕ್ತಿರಲಿಲ್ಲ ಆದ್ರೆ ಈಗ ಅಜ್ಜಿಗಳು ಕೂಡ ಒಂದು ನೈಟಿಗೆ ಬಂದ್ಬಿಟ್ಟಿದ್ದಾರೆ ಜೀನ್ಸ್ ಟಾಪಿಗ್ ಬಂದ್ಬಿಟ್ಟಿದ್ದಾರೆ ಅದನ್ನೆಲ್ಲ ಹೇಳ್ಕೊಬೇಕು ಅಂತ ಅಂದರೆ ಹಾಂ ಸ ಸರಿ ಫ್ಯಾಶನ್ನಿಗೆ ಮತ್ತು ಏನಾದ್ರು ಹೇಳ್ಕೊಬೇಕು ಅಂದರೆ ಫ್ಯಾಶನ್ನಿಗೆ ಕೊಡ್ತಾಯಿರೊ ಬೆಲೆಯಾ ನಾವು ಮೊದಲು ಹಿಂದಿನ ಕಾಲದ ಉಡುಗೆ ತೊಡುಗೆಗಳಿಗೆ ಕಮ್ಮಿ ಆಗಿದೆ ಇವಾಗಿನ ಫ್ಯಾಶನ್ನು ವಿದೇಶ ಈಗ ಜನ್ರೇಷನ್ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅವಾಗಿನ ತಕ್ಕಂಗೆ ಫ್ಯಾಶ ಅವಾಗಿನ ಆಗಿನ್ ತಕ್ಕಂತೆ ಇದೆ ಹೋಗುತ್ತೆ ಅನ್ನೋದನ್ನು ಹೇಳ್ಬೋದು